ಸಂಪನ್ಮೂಲಗಳು ಎಂದರೆ ಒಂದು ಪ್ರದೇಶದ ಸಂಪನ್ಮೂಲಗಳು ಒಂದು ಪ್ರದೇಶದ ಸಂಪನ್ಮೂಲಗಳು ಅಂದ್ರೆ ಆ ಪ್ರದೇಶದಲ್ಲಿರತಕ್ಕಂಥ ನದಿಗಳಿರ್ಬೋದು ಕೈಗಾರಿಕೆಗಳು ಖನಿಜಗಳು ಪ್ರಕೃತಿ ಎಲ್ಲವೂ ಕೂಡ ಸಂಪನ್ಮೂಲಗಳೇ ಅದರಲ್ಲಿ ಮಾನವನೂ ಕೂಡ ಒಂದು ದೊಡ್ಡ ಸಂಪನ್ಮೂಲ ಇಷ್ಟು ಪ್ರಧಾನವಾಗಿರತಕ್ಕಂಥ ಎಲ್ಲಕ್ಕಿಂತಲೂ ದೊಡ್ಡ ಸಂಪನ್ಮೂಲ ಒಂದು ಪ್ರದೇಶದ್ದು ಮನುಷ್ಯನಾಗಿರ್ತಾನೆ ಮಾನವನೂ ಕೂಡ ಒಂದು ದೊಡ್ಡ ಸಂಪನ್ಮೂಲ ಹಾಗಾದರೆ ಮಾನವನು ಸಂಪನ್ಮೂಲವಾಗಬೇಕಾದರೆ ಅವನಿಗೆ ಮುಖ್ಯವಾಗಿ ಏನು ಬೇಕು ಆರೋಗ್ಯ ಬೇಕು ಅವನಿಗೆ ಮೂಲಭೂತವಾದಂಥ ವೈದ್ಯಕೀಯ ಸೌಲಭ್ಯಗಳು ಬೇಕು ನಮ್ಮ ಪ ನಮ್ಮ ನಮ್ಮದು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಹಳ್ಳಿಗಳಿಂದ ಕೂಡಿದೆ ಮತ್ತು ಹಳ್ಳಿಗಳಲ್ಲಿರತಕ್ಕಂಥ ಜನರು ಪಟ್ಟಣಕ್ಕೆ ಬಂದು ಆ ಒಂದು ಆರೋಗ್ಯದ ತಪಾಸಣೆ ಮಾಡ್ಬೇಕಾರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಆರೋಗ್ಯ ಕೇಂದ್ರಗಳನ್ನು ತೆರೆಯಲಾಗಿದೆ ಆದರೆ ಆ ಆರೋಗ್ಯ ಕೇಂದ್ರಗಳು ಇಂತಿಷ್ಟು ಹಳ್ಳಿಗಳಿಗೆ ಒಂದು ಅಂತ ಅಂತ ಮ ರೆಕಗ್ನೈಝ್ ಮಾಡಿರ್ತಾರೆ ಆ ಅಲ್ಲಿ ಎಷ್ಟೊಂದು ಹಳ್ಳಿಗಳಲ್ಲಿ ಅವರಿಗೆ ಆಸ್ಪತ್ರೆಗೆ ಬರೋಕ್ಕೂ ಕೂಡ ಎಷ್ಟೊಂದು ತೊಂದ್ರೆಗಳು ಇರ್ತವೆ ಮತ್ತು ಅವರಿಗೆ ಎಷ್ಟೊಂದು ಒಂದು ಚಿಕಿತ್ಸೆ ದೊರೆಯದ ಎಷ್ಟೋ ಸಾವು ನೋವುಗಳು ಸಂಭವಿಸ್ತಿರ್ತವೆ ಮತ್ತು ರಕ್ತಸ್ರಾವ ಆಗಿ ಅಥವಾ ಮಹಿಳೆಯರಿಗೆ ಅನೇಕ ಮಹಿಳೆಯರನ್ನು ಕಾಡತಕ್ಕಂಥ ಅನೇಕ ಸಮಸ್ಯೆಗಳು ಅವರು ದೂರ ಇರತಕ್ಕಂಥ ಆರೋಗ್ಯ ಕೇಂದ್ರಗಳನ್ನು ತಲುಪೋದ್ರಲ್ಲಿ ಸಾಕಷ್ಟು ತೊಂದರೆಗೆ ಆದಂಥ ಪ್ರಸಂಗಗಳನ್ನು ಕೂಡ ನಾವು ಕಂಡಿದ್ದೇವೆ ಇವತ್ತು ವೈದ್ಯಕೀಯ ಸೌಲಭ್ಯಗಳು ಸಾಕಷ್ಟು ಇದೆಯಂತ ಹೇಳ್ತಾರೆ ಆದ್ರೆ ನಮ್ಮಲ್ಲಿ ಎಷ್ಟೊಂದು ಹಳ್ಳಿಗಳಲ್ಲಿ ಜನರು ಆರೋಗ್ಯ ಕೇಂದ್ರಗಳನ್ನು ತಲ್ಪಬೇಕಾರೆ ಬಹಳ ಕಷ್ಟಪಡ್ತಾರೆ ಯಾಕಂದರೆ ಅವರು ಆರೋಗ್ಯ ಕೇಂದ್ರಗಳಿಗೆ ಬರಲಿಕ್ಕೆ ಅವ್ರಿಗೆ ಯಾವುದೇ ವಾಹನ ಸೌಲಭ್ಯ ಇರಂಗಿಲ್ಲ ಸೌ ಸೌಲಭ್ಯದ ಕೊರತೆ ಇರ್ತೈತಿ ಆಮೇಲೆ ಅವರ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಕೇಂದ್ರವನ್ನು ತಲುಪಲಿಕ್ಕೆ ತೊಂದರೆ ಆಗ್ಬೋದು ಅಷ್ಟೊಂದು ಒಂದು ಇದು ಸಾಕಷ್ಟು ಇವತ್ತು ಮೆಡಿಸಿನ್ಸ್ಗಳು ಅಥವಾ ಚುಚ್ಚುಮದ್ದುಗಳು ಇರ್ಬೋದು ಅವುಗಳು ದೊಡ್ಡ ಪ್ರಮಾಣದಲ್ಲಿ ದೊರೆಯದೇ ಅವರು ತೊಂದ್ರೆಯನ್ನ ಅನುಭವಿಸ್ತಾ ಇದ್ದಾರೆ ಮೆಡಿಕಲ್ಸ್ ಮಾತ್ರೆಗಳಿರ್ಬೋದು ಚುಚ್ಚುಮದ್ದುಗಳು ಇರ್ಬೋದು ಯಾವುದೇ ಆಗಲಿ ಕೆಲವು ಮೂಲಭೂತ ಸೌಲಭ್ಯಗಳು ಇನ್ನೂ ಎಷ್ಟೋ ಕುಗ್ರಾಮಗಳಿಗೆ ಅವು ದೊರೆಯದೇ ಆ ಹಳ್ಳಿಗಳಲ್ಲಿ ವಾಸಿಸತಕ್ಕಂಥ ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟೊಂದು ನಮ್ಮ ನ ಸ್ಕೂಲ್ಗೆ ಬರತಕ್ಕಂಥ ಮಕ್ಕಳು ಎಷ್ಟೊಂದು ಕಾಂತಿಹೀನವಾಗಿರ್ತವೆ ಅವ್ರಿಗೆ ಒಂದು ಆರೋಗ್ಯ ಒಂದು ಸದೃಢವಾಗಿರಂಗಿಲ್ಲ ಅವೆಲ್ಲ ಒಂದು ಆರೋಗ್ಯ ತಪಾಸಣೆ ಇರ್ತಲ್ಲ ಅದನ್ನು ಮೂಲ ಮಾಡ್ಸ್ಕೊಳ್ಳೋಷ್ಟು ಕೂಡ ಅವ್ರ್ಗೆ ಇದು ತೊಂದರೆ ಬಂದಿರ್ತೈತಿ ಅದನ್ನು ನೋಡಿ ನಾವು ಹೇಳ್ತಿರ್ತೀವಿ ಗರ್ಭಿಣಿ ಸ್ತ್ರೀಯರಿರ್ಬೋದು ಅಥವಾ ಇನ್ನೂ ಕಿಶೋರಿಯರಿರ್ಬೋದು ಅವ್ರಿಗೆ ಇನ್ನೂ ಹ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಈ ಋತುಮತಿ ಆದಮೇಲೆ ಋತುಚಕ್ರಗಳು ಬಂದಾಗ ಎಷ್ಟೊಂದು ಮಹಿ ವಿದ್ಯಾರ್ಥಿನಿಯರು ಅನುಭವಿಸ್ತಿರ್ತಾರೆ ಆಮೇಲೆ ಮಹಿಳೆಯರಿಗೆ ಆ ಒಂದು ಅದರಿಂದ ಹೊರ ಬರಲಿಕ್ಕೆ ಆಗ್ತಿರಂಗಿಲ್ಲ ಅವರಿಗೆ ಆ ಸೌಲಭ್ಯಗಳ ಕೊರತೆ ಇರ್ತೈತಿ ಸರ್ಕಾರದ ಸೌಲಭ್ಯಗಳು ಬಂದಿರ್ತವೆ ಅದು ಅವ್ರಿಗೆ ಗೊತ್ತಿರಂಗಿಲ್ಲ ಅವೆಲ್ಲವೂ ಅತ್ಯಂತ ಕೆಳಮಟ್ಟದ ಗ್ರಾಮೀಣ ಪ್ರದೇಶ ಇರತಕ್ಕಂಥ ಜನರಿಗೆ ತಲಪುವ ಹಾಗೆ ಆಗಿಲ್ಲ ಇನ್ನೂ ಆಗಿಲ್ಲ ಅವರು ಆರೋಗ್ಯ ಕೇಂದ್ರಗಳ ಕಡೆ ಬರುವತ್ತ ಆಗಿದೆ ಈ ಪ್ರತಿಯೊಂದು ಮನೆ ಬಾಗಿಲಿಗೆ ಆರೋಗ್ಯ ಅಂತ ಹೇಳ್ತಾರೆ ಆದ್ರೆ ಇನ್ನೂ ಆ ಸೌಲಭ್ಯ ನಮ್ಮ ಒಂದು ಎಷ್ಟೋ ಹಳ್ಳಿಗಳಿಗೆ ಸೇರದಂತಾಗಿದೆ ಗರ್ಭಿಣಿ ಸ್ತ್ರೀಯರು ಏನಪ್ಪ ಅಂದ್ರೆ ಸಾಕಷ್ಟು ರಕ್ತದ ಹೀನತೆಗೆ ಒಳಗಾಗಿರ್ತಾರೆ ಆಮೇಲೆ ಸದೃಢವಾದ ಮಕ್ಕಳನ್ನು ಕೊಡೋದರಲ್ಲಿ ಅವರು ವಿಫಲರಾಗಿರ್ತಾರೆ ಹೀಗೆ ಅನೇಕ ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಮಕ್ಕಳೂ ಕೂಡ ಭಯಂಕರವಾದಂಥ ರೋಗಗಳಿಗೆ ಬಲಿಯಾಗ್ತಿರ್ತಾರೆ ಅದು ಕೂಡ ಅವ್ರಿಗೆ ಒಂದು ಮೂಢನಂಬಿಕೆ ಮತ್ತು ಕೆಲವು ಸಂಪ್ರದಾಯಗಳು ಅವರನ್ನು ಆರೋಗ್ಯ ಕೇಂದ್ರಗಳಿಗೆ ತಲುಪದೆ ಇರುತ್ತೆ ಹೀಗೆ ಆರೋಗ್ಯದ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ವಾಸಿಸತಕ್ಕಂಥ ಜನರಿಗೆ ಒಂದು ತಿಳಿವಳಿಕೆಯನ್ನ ಕೊಡಲಿಕ್ಕೆ ಅಥವಾ ಆ ಸೌಲಭ್ಯಗಳನ್ನು ತಲುಪಿಸೋದಕ್ಕಾಗಿ ಅವ್ರಿಗೆ ಒಂದು ಕೊಡವು ಕೊಡುವುದು ಬಹಳ ಅವಶ್ಯಕ ಅತ್ಯಂತ ಅವಶ್ಯಕತೆಯಾಗಿದೆ ಅಷ್ಟೇ ಅಲ್ಲದೇ ಇವತ್ತು ಈ ಒಂದು ನಿತ್ರಾಣ ಇರ್ಬೋದು ಅಥವಾ ರಕ್ತ ಒತ್ತಡ ಇರ್ಬೋದು ಅನೇಕ ಈಗ ಎಷ್ಟೊಂದು ಕಾಯಿಲೆಗಳು ಅಷ್ಟೆಲ್ಲ ಭಯಂಕರ ರೋಗ ಬಂತು ಕರೋಣ ಅಂಥ ಮಹಾ ಕಾಯಿಲೆಗಳು ಅವು ಗೊತ್ತಾಗುವ ಮೊದಲೇ ಜೀವಗಳು ಬಾಡಿ ಹೋಗುತ್ತಿವೆ ಹೀಗೆ ಮಕ್ಕಳೂ ಕೂಡ ಅನೇಕ ಮೂಲ ಗರ್ಭಿಣಿ ಸ್ತ್ರೀಯರು ತಾವು ಗರ್ಭಿಣಿಯರಾಗಿದ್ದಾಗ ಹಾಕ್ಸ್ಕೊಳ್ತಕ್ಕಂಥ ಎಷ್ಟೋ ಇವುಗಳನ್ನು ಪಡೆಯದೇ ಅವರು ಮಕ್ಕಳ ಮೇಲೆ ಕೂಡ ಅದೇ ಆಗುತ್ತೆ ಮತ್ತು ಪ್ರಸವದ ಸಮಯದಲ್ಲಿಯೂ ಕೂಡ ಅವ್ರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಚುಚ್ಚುಮದ್ದುಗಳು ಅಂದ್ರೆ ಈ ಒಂದು ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಅತ್ಯಂತ ಅಂದ್ರೆ ಒಳ ಭಾಗದ ಹಳ್ಳಿಗಳಿಗೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ತುಂಬ ಇದೆ ಆ ಒಂದು ಆ ಒಂದು ಸೌಲಭ್ಯ ನಿಜ್ವಾಗಿಯೂ ಗ್ರಾಮೀಣ ಪ್ರದೇಶಕ್ಕೆ ಆಗ್ಬೇಕು ಪಡಿವಂತಾಗಬೇಕು ಮತ್ತು ಜನರು ಆರೋಗ್ಯವೇ ಭಾಗ್ಯ ಮುಖ್ಯ ಆರೋಗ್ಯನೇ ದೊಡ್ಡ ಸಂಪತ್ತು ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಆರೋಗ್ಯ ಸಂಪತ್ತು ಆ ಆರೋಗ್ಯ ಸಂಪತ್ತನ್ನು ನಾವು ಪಡಿಬೇಕಾರೆ ನಮ್ಮ ಮೂಲಭೂತ ಇವಾಗ ಏನು ಬೇಕು ಶಿಕ್ಷಣ ಬೇಕು ಮತ್ತು ಶಿಕ್ಷಣ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯವಾಗಿರ್ತೈತಿ ಹಂಗಾರೆ ಈ ಆರೋಗ್ಯ ಇವತ್ತು ಎಷ್ಟೊಂದು ಯೋಜನೆಗಳು ಬಂದಿರ್ಬೋದು ಸರಕಾರದ ಯೋಜನೆಗಳು ಆಮೇಲ ಸರಕಾರದ ಸೌಲಭ್ಯಗಳು ಎಲ್ಲವೂ ಸಾಕಷ್ಟು ಬಂದಿದೆ ಆದ್ರೆ ಅವು ಗ್ರಾಮೀಣ ಪ್ರದೇಶಗಳ ಕಡೆ ಅವು ತಲುಪೋದರಲ್ಲಿ ಸ್ವಲ್ಪು ಒಂದು ಹಿಂದೇಟು ಹಿಂದೆ ಆಗಕತ್ತಿ ಇನ್ನೂ ಹೋಗ್ಬೇಕು ಇನ್ನೂ ಹಳ್ಳಿಗಳಿಗೆ ಮುಟ್ಟಬೇಕು ಅವರು ಸದೃಢವಾಗಿ ಬೆಳೀಬೇಕು ಅವರು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಹಳ್ಳಿಗಳಲ್ಲಿರತಕ್ಕಂಥ ವ್ಯವಸಾಯ ಮಾಡತಕ್ಕಂಥ ರೈತರಿರ್ಬೋದು ಮಹಿಳೆಯರಿರ್ಬೋದು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಆದ್ರೆ ಅವರ ಆರೋಗ್ಯಕ್ಕೆ ಬಹಳ ತೊಂದರೆ ಯನ್ನ ಅವ್ರು ಅನುಭವಿಸಕತ್ತಾರೆ ಅದಕ್ಕೆ ಆ ಸೌಲಭ್ಯಗಳ ಕೊರತೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಇದೆ ಅವುಗಳಿಗೆ ಅದನ್ನು ಸ್ ಮೂಲಭೂತ ಸೌ ಆರೋಗ್ಯ ಸೌಲಭ್ಯ ಇನ್ನೂ ಕೊಡಬೇಕು ಈಗಾಗಲೇ ಸಾಕಷ್ಟು ಸರಕಾರದ ಯೋಜನೆ ಬಂದು ಆರೋಗ್ಯ ಕೇಂದ್ರಗಳು ಬರತಕ್ಕಂಥ ಎಲ್ಲ ಹಳ್ಳಿಗಳು ಪಡೀತಾ ಇವೆ ಆದರೆ ಆ ಆರೋಗ್ಯ ಕೇಂದ್ರಕ್ಕೂ ಕೂಡ ಬರಲಾರ್ದ ಒಂದು ಪರಿಸ್ಥಿತಿ ಇರತಕ್ಕಂಥ ಇನ್ನೂ ಎಷ್ಟೋ ಹಳ್ಳಿಗಳು ಅದಾವು ಅದಕ್ಕೆ ಅಂಥ ಹಳ್ಳಿಗಳಿಗೆ ಈ ಒಂದು ಸೌಲಭ್ಯ ಪಡೆದಿದ್ದೇ ಆಯ್ತು ಅಂದ್ರೆ ನಮ್ಮದು ಒಂದು ಈ ಆರೋಗ್ಯ ಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಮತ್ತು ಒಂದು ಭಾರತ ಒಂದು ಸ್ ಸದೃಢವಾದ ದೇಶ ಸದೃಢವಾದಂಥ ಪ್ರಜೆಯು ಸದೃಢವಾದಂಥ ವ್ಯಕ್ತಿ ಸದೃಢವಾದಂಥ ಜನರಿಂದ ಸಾಧ್ಯ ಏನು ಸದೃಢವಾದ ದೇಹದಲ್ಲಿ ಸಬಲವಾದ ಮನುಷ್ಯ ಇರ್ತಂತ ಹೇಳ್ತೀವಿ ನಾವು ಅದೆಲ್ಲ ಸೌಲಭ್ಯಗಳು ನಮ್ಗೆ ಸಿಗ್ಬೇಕಾತಂದ್ರೆ ನಮಗೆ ಉತ್ತಮವಾದಂಥ ಆರೋಗ್ಯ ಕೇಂದ್ರಗಳನ್ನು ಆರೋಗ್ಯ ಕೇಂದ್ರಗಳು ಬೇಕು ಆ ಆರೋಗ್ಯ ಕೇಂದ್ರಗಳಲ್ಲಿ ಸಾಕಷ್ಟು ವೈದ್ಯಕೀಯ ಸೌಲಭ್ಯ ಕೆಲವು ಜನರಿಗೆ ಸಿಗುತ್ತೆ ಮತ್ತು ನೆಕ್ಷ್ಟು ಹೋದೋರಿಗೆ ಅವೆಲ್ಲ ಆಗ್ಬಿಟ್ಟಿರ್ತವೆ ಆ ಥರ ಆಗಬಾರ್ದು ಅದಕ್ಕೆ ಮುನ್ನೆಚರಿಕೆಯಾಗಿ ಇನ್ನೂ ಸ್ವಲ್ಪ ವೈದ್ಯಕೀಯ ಸೌಲಭ್ಯಗಳು ಇನ್ನೂ ಸರಬರಾಜು ಇನ್ನೂ ಇದೆ ಮತ್ತು ಸೌಲಭ್ಯಗಳವು ಒಂದು ಸರಬರಾಜು ಆಗ್ಬೇಕು ಅಂದಾಗ ಮಾತ್ರ ಎಷ್ಟೊಂದು ಹಳ್ಳಿಗಳಲ್ಲಿ ಅವರಿಗೆ ರಕ್ತ ತಪಾಸಣೆ ಇರ್ಬೋದು ಮೂತ್ರ ತಪಾಸಣೆ ಅವೆಲ್ಲ ಪಟ್ಟಣಕ್ಕೆ ಬಂದು ಅವರೆಲ್ಲ ಮಾಡಿಸೋದು ಬಹಳ ಕಷ್ಟ ಆಗಿದೆ ಅದಕ್ಕೆ ಅವರಿಗೆಲ್ಲ ಆ ಒಂದು ತೊಂದರೆಗಳನ್ನ ನಿಭಾಯಿಸುವುದಕ್ಕಾಗಿ ಸರ್ಕಾರದ ಸೌಲಭ್ಯಗಳು ಹಳ್ಳಿ ಕುಗ್ರಾಮಗಳಿಗೆ ತಲುಪೋ ತಲುಪಬೇಕು ಇದೇ ನಮ್ಮ ಒಂದು ಪ್ರದೇಶ್ದಲ್ಲಿ ಇರತಕ್ಕಂಥ ಒಂದು ಮುಖ್ಯ ಕೊರತೆ ಹಳ್ಳಿಗಳಿಗೆ ತಲುಪ್ತವೆ ಅಂದರೆ ಪಟ್ಟಣದ ಸೌಲಭ್ಯ ಇರುವ ಅಥವಾ ವಾಹನ ಸೌಕರ್ಯಗಳಿರುವ ಉತ್ತಮ ಇರತಕ್ಕಂಥ ಹಳ್ಳಿಗಳಿಗೆ ಮಾತ್ರ ಅವು ತಲುಪ್ತಾ ಇವೆ ಆದರೆ ಇನ್ನೂ ವಾ ಉತ್ತಮ ರಸ್ತೆಗಳು ವಾಹನ ಸೌಲಭ್ಯಗಳು ಇರದೇ ಇರತಕ್ಕಂಥ ಇನ್ನೂ ಎಷ್ಟೊಂದು ಹಳ್ಳಿಗಳಿದವೆ ಆ ಹಳ್ಳಿಗಳಲ್ಲಿ ಆ ಸೌಲಭ್ಯಗಳು ಕೊರತೆ ಇನ್ನೂ ಆಗ್ತಾ ಇದೆ ಆ ಸೌಲಭ್ಯಗಳ ಕೊರತೆ ಹೋಗ್ಬೇಕಂದ್ರೆ ನಮ್ಗೆ ಈ ಒಂದು ಒಂದು ಕೊರತೆ ಹೋಗ್ಬೇಕಾತಂದ್ರ ಸರ್ಕಾರದ ಈ ಆರೋಗ್ಯ ಕೇಂದ್ರಗಳ ಸಂಖ್ಯೆ ಇನ್ನೂ ಹೆಚ್ಚಾಗ್ಬೇಕು ಆಮೇಲ ವೈದ್ಯಕೀಯ ಸೌಲಭ್ಯಗಳು ಕೂಡ ವೈದ್ಯರ ಒಂದು ವೈದ್ಯಕೀಯ ಸೌಲಭ್ಯಗಳು ನಗರಕ್ಕೆ ಅಷ್ಟೇ ಸೀಮಿತವಾಗದೆ ಉತ್ತಮವಾದಂಥ ಹಳ್ಳಿಗಳಿಗೆ ಅಷ್ಟೇ ಅಲ್ಲದೆ ಏನು ಪೂರ್ಣ ಹಿಂದುಳಿದ ಗ್ರಾಮಗಳಿಗೂ ಈ ಯೋಜನೆ ಮ ತಲುಪಿ ಎಲ್ಲ ಒಂದು ಸರ್ಕಾರದ ಸೌಲಭ್ಯಗಳು ಅವರಿಗೆ ದೊರೆಯುವಂತಾಗಲಿ ಅಂತ ಆಶಿಸಿ ನನ್ನ ಒಂದು ಮಾತುಗಳನ್ನು